ಛಾಯಾಚಿತ್ರದ ಮೂಲಕ ಭಾರತವನ್ನು ತೋರಿಸುವ ಅವಕಾಶ ನಿಮಗೆ ದೊರೆತರೆ ಭಾರತದಲ್ಲಿ ನೀವು ಯಾವುದರ ಚಿತ್ರವನ್ನು ಸೆರೆ ಹಿಡಿಯುತ್ತೀರಿ ಛಾಯಾಚಿತ್ರದ ಮೂಲಕ ಭಾರತವನ್ನು ತೋರಿಸುವ ಅವಕಾಶ ನಿಮಗೆ ದೊರೆತರೆ ಭಾರತದಲ್ಲಿ ನಾವು ಮೊದಲ ಬಾರಿಗೆ ಕರ್ನಾಟಕದಲ್ಲಿರುವ ಎಲ್ಲ ತಾಣಗಳನ್ನು ಸೆರೆ ಹಿಡಿಯುತ್ತೀರಿ